ನಮ್ಮ ಬೆಳೆಗಳು ಸಾಮಾನ್ಯವಾಗಿ ರಾಗಿ ಮತ್ತು ಭತ್ತ ಇವ್ಗಳ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಲು ನಾವು ಚೆಲ್ಲಿದ್ರೆ ಅಂದರೆ ಉಳುಮೆ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಇದರಲ್ಲಿ ಇಳುವರಿ ನಮ್ಗೆ ಕಡಿಮೆ ಬರುತ್ತೆ ಅದರಿಂದ ನಾವು ಏನ್ಮಾಡ್ತೀವಂತಂದ್ರೆ ಮೊದಲು ನಾರು ಬಿಟ್ಕೊತಿವಿ ರಾಗಿನ ರಾಗಿ ತೂರಾಗಿ ನಾರು ಅಂತೇಳ್ತಿವಿ ಇದನ್ನು ನಾರು ಬಿಟ್ಟುಕೊಂಡು ಚೆನ್ನಾಗಿ ಮಳೆ ಬಿದ್ದಿದ ದಿನ ಕೈಯಲ್ಲಿ ನಾಟ್ತಿವಿ ಕೈಯಲ್ಲಿ ಹೂಳೋದ್ರಿಂದ ಫಸಲು ಚೆನ್ನಾಗಿ ಬರುತ್ತೆ ಬೆಳೆಗಳು ಚೆನ್ನಾಗಿ ಡೆವೆಲಪ್ಮೆಂಟಾಗುತ್ತೆ ಇನ್ನು ಇದು ಭತ್ತನೂ ಅಷ್ಟೆ ಭತ್ತನೂ ಮೊದಲು ಕ್ಲೀನಾಗಿ ಭೂಮಿ ಹದ ಮಾಡಿಕೊಂಡು ನೀರು ಬಿಟ್ಟು ಸ್ವಲ್ಪ ಮಾಡಿ ಅದರಲ್ಲಿ ಬೀಜನಾ ಬೀಜ ಹಾಕಿ ಒಂದು ಕಡೆ ಮೊಳಕೆ ಬಿಟ್ಟುಕೊಂಡು ಇಪ್ಪತ್ತೊಂದು ದಿನ ಆದಮೇಲೆ ತುಂಬ ಚೆನ್ನಾಗಿ ಪೈರು ಬಂದು ಒಂದು ಆರರಿಂದ ಎಂಟು ಸೆಂಟಿಮೀಟ್ರ್ ಉದ್ದ ಬೆಳೆದಿರತ್ತೆ ಇದನ್ನು ನಾವು ಬುಡ ಸಮೇತ ಕಿತ್ತಿ ನೀರಿನಲ್ಲಿ ಬೇರುಗಳನ್ನು ಚೆನ್ನಾಗಿ ತೊಳೆದು ಗದ್ದೆ ಪೂರ್ತಿ ಇದನ್ನು ಹೂಳ್ತಿವಿ ಹೂಳಿ ಇದಕ್ಕೆ ತುಂಬ ಗದ್ದೆ ತುಂಬ ನೀರು ಬಿಟ್ಟಾಗ ತುಂಬ ಚೆನ್ನಾಗಿ ಬೆಳೆ ಆಗ್ತದೆ ಯಾವುದೇ ರೋಗ ರುಜಿನಗಳು ಬಾರ್ದೆ ಇರುತ್ತವೆ ತುಂಬ ಚೆನ್ನಾಗಿ ಫಸಲನ್ನು ಪಡ್ಕೊತಿವಿ ಹೀಗೆ ಮಾಡೋದು ಒಂದ್ಸ್ವಲ್ಪ ಕಷ್ಟ ಆದ್ರು ಫಸಲು ಚೆನ್ನಾಗಿ ಪಡ್ಕೊಬೋದು ತುಂಬ ಚೆನ್ನಾಗಿ ಬರು